ವಿವಿಧ ಪಾಕ ಪದ್ಧತಿಗಳಲ್ಲಿ ಅಡುಗೆ ಮಾಡಿದ ನಿಮ್ಮ ಅನುಭವವನ್ನು ವಿವರಿಸಿ ಯಾವ ಪಾಕ ಪದ್ಧತಿಯ ಆಹಾರವು ತಯಾರಿಸಲು ಸುಲಭವಾಗಿದೆ ಅಥವಾ ಯಾವುದು ಕಠಿಣವಾಗಿದೆ ಇದು ನನ್ನ ಪ್ರಶ್ನೆಯಾಗಿದೆ ನನಗೆ ಅಡುಗೆ ಮಾಡುವುದೆಂದರೆ ಬಹಳ ಇಷ್ಟ ನಾನು ಅನ್ನ ಮಾಡ್ತೀನಿ ಸಾಂಬರು ಮಾಡ್ತೀನಿ ಆಮೇಲೆ ಉಪ್ಪಿಟ್ಟು ಮಾಡ್ತೀನಿ ಒಗ್ಗರ್ಣೆ ಮಾಡ್ತೀನಿ ಆಮೇಲೆ ಚಿತ್ರಾನ್ನ ಮಾಡ್ತೀನಿ ಪಲಾವು ಮಾಡ್ತೀನಿ ನಾನು ಯಥೇಚ್ಛ್ವಾಗಿ ಮೊಬೈಲಲ್ಲಿ ನೋಡೋದೇ ಅಡ್ಗೆ ಮಾಡುವ ವಿಡಿಯೋಗಳನ್ನು ಅದ್ರಿಂದ ಕಲಿಯಲು ಕೂಡ ಆಕರ್ಷಣೆ ಆಗ್ತೇನೆ ಮತ್ತು ಅವು ವಿಡಿಯೋಗಳನ್ನು ನನ್ನ ಹೆಂಡತಿಗೆ ಮತ್ತು ಮತ್ತಿತರರಿಗೆ ಒಂದು ಶೇರ್ ಮಾಡ್ತೀನಿ ಮಾಡಲಿಕ್ಕೆ ಕೂಡ ಪ್ರೋತ್ಸಾಹಿಸ್ತೇನೆ ವಿಶೇಷವಾದಗಳ ವಿಶೇಷವಾದ ಖಾದ್ಯಗಳನ್ನು ಮಾಡುವುದೆಂದ್ರೆ ನನಗೆ ವೀಡಿಯೋಗಳನ್ನ ನೋಡೋದು ಬಹಳ ಇಷ್ಟ ಬಟ್ ಅದನ್ನು ಟ್ರಯಲ್ ಮಾಡೋದು ಕಷ್ಟ ಮನೇಲಿ ಮಾಡೋಕ್ಕು ಬಿಡೋಲ್ಲ ಬಟ್ ನನಗೆ ಇವೆಲ್ಲ ಐಟಮ್ಸ್ ಬರುತ್ತೆ ಒಂದು ಉಪ್ಪಿಟ್ಟು ಒಗ್ಗರ್ಣೆ ಅನ್ನ ಸಾಂಬಾರು ಚಿತ್ರಾನ್ನ ಪಲಾವು ವೆಜಿಟೇಬಲ್ ರೈಸ್ ಟೊಮ್ಟೊ ರೈಸ್ ಈ ರೀತಿಯ ಎಲ್ಲ ಅಡುಗೆಗಳು ಬರುತ್ತೆ ಬಟ್ ಮದುವೆಯಾಗಿರೊರನೆಲ್ಲ ಮಾಡೋಕ್ಕೆ ಆಗೋಲ್ಲ ಮನೆಲ್ಲಿ ಬಿಡೋಲ್ಲ ಅವರೆ ಮಾಡ್ತಾರೆ ಬಟ್ ಏನಾದರು ವಿಶೇಷ ಖಾದ್ಯಗಳು ವೀಡಿಯೋಗಳು ಏನಾದರು ಬಂದರೆ ಅವರಿಗೆ ಶೇರ್ ಮಾಡ್ತೀನಿ ಹಾಗೆ ಅವರಿಗೆ ನಾನು ಮಾಡ್ಲಿಕ್ಕೆ ಕೂಡ ಹೇಳ್ತೀನಿ ಚೆನ್ನಾಗಿ ಮಾಡ್ತಾರೆ ಇದು ನನ್ನ ಈ ಅಡುಗೆಯ ಅನುಭವ ಆಮೇಲೆ ಸ್ವೀಟ್ಸ್ ಎಲ್ಲ ಅಂದ್ರೂ ನನಗೆ ಇಷ್ಟ ಬಟ್ ಯಾವುದು ಟ್ರೈ ಮಾಡಿಲ್ಲ ಸ್ವೀಟ್ಸ್ ಅಂದರೆ ನನಗೆ ಲಾಡು ಲಾಡು ಕಾಜು ಬರ್ಫಿ ಹಾಗೆ ಶೇಂಗ ಬರ್ಫಿ ಆಮೇಲೆ ತರ್ಕಸಂತ ಬೇಕ್ರಿ ಐಟಮ್ಸ್ ಬೇಕ್ರಿ ಐಟೆಮ್ಸೆಲ್ಲ ಬಂದು ನನಗೆ ಎಗ್ ಪಫ್ಸು ಬಟ್ ಯಾವ ಯಾವುದೇ ಸಿಹಿ ಪದಾರ್ಥ ಪದಾರ್ಥಗಳಾಗಲಿ ಬೇಕ್ರಿ ಐಟಮ್ಸ್ಗಳಾಲಿ ಮನೆಲ್ಲಿ ಮಾಡಿಲ್ಲ ಬಟ್ಟು ಕೇಕ್ ತಯಾರು ಮಾಡಿದಾಳೆ ನನ್ನ ಹೆಂಡ್ತಿ ನಾನು ವೀಡಿಯೋ ಶೇರ್ ಮಾಡ್ಕೊಟ್ರೆ ಅದನ್ನೆಲ್ಲ ಒಂದು ಎರ್ಡು ಮೂರು ತರಹದ ಕೇಕ್ಗಳನ್ನು ಮನೆಯಲ್ಲೇ ಮಾಡಿ ನಮ್ಗೆ ಕೊಟ್ಟಿದ್ದಾಳೆ ಬಟ್ಟು ಚೆನ್ನಾಗಿ ಬಂದಿದೆ ಏನೆಂದ್ರೆ ನಾವು ಮನೆಯಲ್ಲೇ ಊಟ ಮಾಡೋದು ಬಜೆಟ್ ಅನಿಸ್ತು ತರಕಾರಿಗಳನ್ನು ಮತ್ತು ಹಣ್ಣು ಹಂಪಲುಗಳನ್ನು ತಿನ್ನೋದೇ ಜಾಸ್ತಿ ಬಟ್ಟು ಎಗ್ ಕೂಡ ತಿಂತೀವಿ ಅದರಲ್ಲಿ ನೋ ರೆಸ್ಟ್ರಿಕ್ಷನು ನಾವು ವೆಜಿಟೇರಿಯನ್ ಆದ್ರೂ ಕೂಡ ಎಗ್ ತಿಂತೀವಿ ಮನೆಗೆ ತರ್ತೀವಿ ತಿಂತೀವಿ ಮತ್ತೆ ನನ್ನ ಹೆಂಡ್ತಿ ಎಲ್ಲ ಎಗ್ನ ವಿವಿಧ ಖಾದ್ಯಗಳನ್ನು ಕೂಡ ನನ್ಗೆ ಮಾಡಿ ಉಣ ಬಡಿಸ್ತಾಳೆ ಭಾಳ ಚೆನ್ನಾಗಿರುತ್ತೆ ಕೈ ರುಚಿ ಬಂದು ಬಟ್ ನಾನು ಪ್ರಯತ್ನ ಪಟ್ಟ ಅಡುಗೆಗಳೆಂದ್ರೆ ಅನ್ನ ಸಾಂಬಾರು ಉಪ್ಪಿಟ್ಟು ಒಗ್ಗರ್ಣೆ ಚಪಾತಿ ರೊಟ್ಟಿ

ರೊಟ್ಟಿ ಎಲ್ಲ ಮಾಡಿಲ್ಲ ರೊಟ್ಟಿ ಚಪಾತಿಯೆಲ್ಲ ಮಾಡಿಲ್ಲ ಓನ್ಲಿ ರೇಟ್ ರೈಸ್ ಐಟೆಮ್ಸ್ ಒಂದು ಮೂರು ನಾಲ್ಕು ಐಟೆಮ್ಸ ಟ್ರೈ ಮಾಡಿದ್ದೀನಿ ಹಾಗೆ ಸಕ್ಸೆಸ್ ಕೂಡ ಆಗಿದ್ದೀನಿ ಒಂದು ಜೀರಾ ರೈಸು ಆಮೇಲೆ ಲೆಮನ್ ರೈಸು ಪಲಾವು ವೆಜಿಟೇಬಲ್ ಪಲಾವು ಆಮೇಲೆ ಮಶ್ರುಮ್ ಬಿರಿಯಾನಿ ವೆಜ್ ಬಿರಿಯಾನಿ ಇವೆಲ್ಲ ಟ್ರೈ ಮಾಡಿದ್ದೀವಿ ನನ್ನ ಹೆಂಡ್ತಿಯೊಂದಿಗೆ ಟ್ರೈ ಮಾಡಿದ್ದೇವೆ ಎಲ್ಲ ಚೆನ್ನಾಗಿ ಬಂದಿದೆ ಬಟ್ ನಾನು ಬಂದು ಬಗೆ ಬಗೆಯ ಸಿಹಿ ತಿನಿಸುಗಳು ಹಾಗೆ ಖಾರದ ಐಟಮ್ಗಳನ್ನು ತಿನ್ನೋಕ್ಕೆ ಇಷ್ಟ ಪಡ್ತೀನಿ ಬಟ್ ಮಾಡೋದಕ್ಕೆ ಕಷ್ಟ ತಿನ್ನೋದು ಜಾಸ್ತಿ ನನಗೆ ಒಂದೇ ರೀತಿ ಆಹಾರ ಅಂದರೆ ಆಗೋದಿಲ್ಲ ಬಟ್ಟು ನಮ್ಮ ಹಳ್ಳಿಗಳಲ್ಲಿ ನಮ್ಮ ಮನೆಗಳಲ್ಲಿ ಜಾಸ್ತಿ ಮಾಡೋದು ನಮ್ಮ ಹಳ್ಗಲ್ಲಿ ಜಾಸ್ತಿ ಮಾಡೋದು ರೊಟ್ಟಿ ಚಪಾತಿ ಮುದ್ದೆ ಊಟನ್ನ ಜಾಸ್ತಿ ಮಾಡ್ತಾರೆ ಬಟ್ ನಮ್ಮ ಮನೆಲ್ಲಿ ಕಡಿಮೆ ವೀಕ್ಲಿ ಫೋರ್ ಫೈವ್ ಡೇಸ್ ಟಿಫನ್ ಐಟಮ್ಸ್ ಆಗುತ್ತೆ ಆದರೆ ಒಗ್ಗರ್ಣೆ ಉಪ್ಪಿಟ್ಟು ಈ ಥರದ ಪದಾರ್ಥಗಳು ಬಟ್ ರೊಟ್ಟಿ ವಾರದಲ್ಲಿ ಒಂದು ಅಥ್ವಾ ಎರ್ಡು ಸಾರಿ ಮಾತ್ರ ಸುಡ್ತಾರೆ ಬಟ್ ಅದು ರೊಟ್ಟಿ ಅನ್ನೋದು ಒಂದು ಒಳ್ಳೆ ಪದಾರ್ಥವೇ ಯಾಕೆಂದ್ರೆ ಅದರಲ್ಲಿ ಯಾವುದೇ ಕೊಲೆಸ್ಟ್ರಲ್ ಕೊಲೆಸ್ಟ್ರಲ್ ಇನ್ ಇನ್ಗ್ರಿಡಿಯೆಂಟ್ಸ್ ಏನೂ ಇರೋದಿಲ್ಲ ಬಟ್ ನಾನು ತಿನ್ನೋದು ಕಡಿಮೆಯೆ ನಮ್ಮ ಮನೆಲ್ಲಿ ಮಾಡೋಡು ಕೂಡ ವಾರದಲ್ಲಿ ಒಂದೋ ಅಥ್ವ ಎರ್ಡು ದಿನ ಮಾತ್ರ ಇನ್ನು ಮಿಕ್ಕ ದಿನಗಳಲ್ಲಿ ಮಾಡೋದೇ ಟಿಫನ್ ಟಿಫನ್ ಐಟಮ್ಸ್ ಅಂದರೆ ಮೇಯ್ನ್ಲಿ ದೋಸೆ ಇಡ್ಲಿ ದೋಸೆ ಇಡ್ಲಿ ಪರೋಟ ಆಮೇಲೆ ಒಗ್ಗರ್ಣೆ ಉತ್ತಪ್ಪ ಪಡ್ಡು ಈ ಥರವಾಗಿ ಮಾಡೋದು ಮತ್ತು ಮಧ್ಯಾಹ್ನ ಬಂದು ಮತ್ತೆ ಸೇಮ್ ರೈಸ್ ಸಾಂಬಾರು ಮತ್ತೆ ರಾತ್ರಿ ಊಟ ಅದೇ ರೈಸು ಸಾಂಬಾರನ್ನೇ ನಾನು ಊಟ ಮಾಡೋದು ಏನೋ ವಾರದಲ್ಲಿ ಒಂದು ದಿವಸ ಎರ್ಡು ದಿನ ವಿಶೇಷ ವಿಶೇಷವಾದ ವೀಡಿಯೋದಲ್ಲಿ ನೋಡಿರ್ತೀವಲ್ಲ ಅವನೆಲ್ಲ ಟ್ರೈ ಮಾಡ್ತೀವಿ ಅದನ್ನು ಮಾಡ್ತೀವಿ ಹೀಗೆ ನಂದು ವಿವಿಧ ಪಾಕ ಪದ್ಧತಿಯಲ್ಲಿ ಅಡುಗೆ ಮಾಡದೇ ನಿಮ್ಮ ಅನುಭವವನ್ನು ವಿವರಿಸಿದೆ ಇದೆ ನನ್ನ ಉತ್ತರ ತ್ಯಾಂಕ್ ಯು